ಬೈಕಿಂಗ್ ಪ್ರಾರಂಭಿಸಲು ನಿಮಗೆ ಪ್ರೇರಣೆ ಏನು ಅಂತ ಒಂದು ಕೇಳ್ತಾ ಇದ್ದಾರಿಲ್ಲಿ ನನಗೆ ಹದಿನಾರು ವರ್ಷಯಿಂದನು ಗಾಡಿ ಓಡಿಸೋದು ಒಂದು ಹುಚ್ಚು ನನಗೆ ಟಿ ವಿ ಎಸ್ ಎಕ್ಸ್ ಎಲ್ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ಓಡಿಸ್ತಾಯಿದ್ದೆ ಕಾಲೆಜ್ಗೋದ್ಮೇಲೆ ಅವ್ರ ಹತ್ರ ಇವ್ರ ಹತ್ರ ಕಲ್ತ್ಕೊಂಡು ಕೇಳಿಕೊಂಡು ಗೇರ್ ಗಾಡಿ ಓಡ್ಸೋದು ಕಲ್ತ್ಕೊಂಡೆ ಅಷ್ಟು ಓಡ್ಸಿದ ಆ ಕಾಲಕ್ಕೆ ಸುಝುಕಿ ಫಿಯಾರೋ ಅಂತ ಒಂದು ಗಾಡಿ ಇತ್ತು ಈಗ ಅದು ಡಿವೈಡ್ ಸುಝುಕಿ ಬೇರೆ ಹೀರೊ ಬೇ ಹ್ಞೂ ಟಿ ಸುಜುಕಿ ಫಿಯಾರೋ ಇದಿದ್ದು ಈಗ ಟಿ ವಿ ಎಸ್ ಸುಝುಕಿ ಆಯ್ತು ಸುಝುಕಿ ಈಗ ಟಿ ವಿ ಎಸ್ ಫಿಯಾರೋ ಬರ್ತಾ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಗಾಡಿ ಈವಾಗ ಆ ಗಾಡಿಯಲ್ಲಿ ನಾನು ಓಡ್ಸೋದು ಕಲ್ತ್ಕೊಂಡಿದ್ದೆ ಗೇರ್ ಗಾಡಿ ನಮ್ಮ ಚಿಕ್ಕಬಳ್ಳಾಪುರಾಯಿಂದ ನಮಗೆ ಗಾಡಿ ಓಡಿಸಬೇಕು ಅಂದರೆ ನಂದಿ ಬೆಟ್ಟಕ್ಕೆ ಹೋಗೋದು ನಮಗೆಲ್ಲ ಶೋಕಿ ಗಾಡಿ ಓಡಿಸ್ಕೊಂಡು ಹೋಗೋದು ಯಾವ ಗಾಡಿ ಇದ್ದರೆ ಆ ಗಾಡಿನಲ್ಲಿ ನಂದಿ ಬೆಟ್ಟಕ್ಕೆ ಹೋಗ್ತಿದ್ವಿ ಆ ರೋಡ್ಗಳು ಆ ಚಿಕ್ಕ ರೋಡು ಆ ಕರ್ವ್ಗಳು ಆ ಟರ್ನಿಂಗ್ಗಳಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ ಅದು ಆಗ ಶುರು ಆಗಿದ್ದು ಹದಿನೆಂಟು ವರ್ಷ ಆವಾಗಿಂದ ಇಲ್ಲಿವರೆಗೂ ಓಡಿಸ್ತಾನೆ ಇದ್ದೀನಿ ಇವತ್ತಿಗೂ ನನಗೆ ಯಾವತ್ತೂ ಬೋರಾಗಿಲ್ಲ ವರ್ಷದಿಂದ ವರ್ಷಕ್ಕೆ ಬೆಳೀತಾನೆ ಇದೆ ಎಷ್ಟು ಬೆಳೆದಿದೆ ಅಂದರೆ ಕಳೆದ ವರ್ಷ ನಾನು ನನ್ನ ಸ್ನೇಹಿತರೆಲ್ಲ ಲಡಾಖ್ವರೆಗೂ ಬುಲೆಟಲ್ಲಿ ರೈಡ್ ಹೋಗಿದ್ವಿ ನಮ್ಮ ಜಿಲ್ಲೆನಲ್ಲಿ ಗಾಡಿ ಓಡ್ಸೋವಾಗ ನಮ್ಮ ಜಿಲ್ಲೆನಲ್ಲಿ ರಸ್ತೆಗಳು ಅಷ್ಟೆಲ್ಲ ಇದ್ರು ಏನೋ ಒಂದು ಖುಷಿ ಹೋಗಬೇಕು ನಂದಿ ತಿಂಗಳಿಗೆ ಒಂದು ಸಲ ಆದರೂ ನಂದಿ ಬೆಟ್ಟಕ್ಕೆ ಗಾಡಿ ಹತ್ತಬೇಕು ಟೈಮಿಂಗ್ ಫಿಕ್ಸ್ ಮಾಡ್ಕೊಳೋದು ಇಷ್ಟು ನಿಮಿಷದೊಳಗೆ ಬೆಟ್ಟದ್ಮೇಲಿರ್ಬೇಕು ಇಷ್ಟು ನಿಮಿಷದೊಳಗೆ ಇಳಿಬೇಕು ಗಾಡಿ ಅದಕ್ಕಿಂತ ಲೇಟ್ ಆದರೆ ನಾವು ಸೊತ್ವಿ ಅಂತ ಅನ್ಕೊಳೋದು ಫುಲ್ಲು ರೇಸ್ ಥರ ಹೋಗೋದು ಆ ಹೈವೇ ಬೇರೆ ಇರೋದ್ರಿಂದ ಬೆಳಗಿನ ಜಾವ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಟ್ರಾಫಿಕ್ ಕಮ್ಮಿಇರತ್ತೆ ಆ ಟೈಮಲ್ಲಿ ಬೈಕ್ ರೇಸ್ ಹೋಗೋದು ಇದೆಲ್ಲ ಒಂಥರ ಶೋಕಿ ನಮಗೆ ನನಗೆ ಅಂದರೆ ಸಾಮಾನ್ಯವಾಗಿ ನನ್ನ ವೈಸ್ನವರಿಗೆ ಇರತಕ್ಕಂಥ ಅಭ್ಯಾಸ ಇದು ಕಳೆದ ವರ್ಷ ಹೇಳ್ದಂಗೆ ಬುಲೆಟಲ್ಲಿ ಲಡಾಖ್ವರೆಗೂ ಹೋಗಿದ್ವಿ ಅದಕ್ಕೆ ಮುಂಚೆ ಒಂದು ಸಲ ಈ ಕಡೆ ಕನ್ಯಾಕುಮಾರಿವರೆಗೂ ಹೋಗಿದ್ವಿ ಗಾಡಿಯಲ್ಲಿ ರಾಮೇಶ್ವರಮ್ ಹೋದಾಗ ಪಂಬನ್ ಬ್ರಿಡ್ಜ್ ಮೇಲೆ ಕೂಡ ಬುಲೆಟಲ್ಲೇ ಹೋಗಬೇಕು ಅಂತ ನಮ್ಮದು ಹಠ ಅದಕ್ಕೆ ಇಲ್ಲಿಂದ ಚಿಕ್ಕಬಳ್ಳಾಪುರಾಯಿಂದ ಆರುನೂರು ಏಳುನೂರು ಕಿಲೊಮೀಟರ್ ಆಗತಕ್ಕಂಥ ರಾಮೇಶ್ವರಮ್ವರೆಗೂ ಗಾಡಿಯಲ್ಲೇ ಹೋಗಿದ್ವಿ ಇಲ್ಲಿಂದ ಎರಡುವರೆ ಸಾವಿರ ಕಿಲೋಮೀಟರ್ ಆಗತ್ತೆ ಲಡಾಖ್ಗೆ ನಮ್ಮ ಕಿಟ್ಟು ಏನದು ಟಿಂಟು ಕಿಟ್ಟು ಎಲ್ಲ ಸೇರಿ ಎಲ್ಲ ಹಾಕ್ಕೊಂಡು ಗಾಡೀಲಿ ಹೋಗೋದು ರಾತ್ರಿ ಆಗ್ತಿದಂಗೆ ಎಲ್ಲೊ ಒಂದು ಕಡೆ ಗಾಡಿ ನಿಲ್ಸೋದು ಮಲ್ಕೊಳ್ಳೋದು ತಿರ್ಗ ಬೆಳಗ್ಗೆ ಎದ್ದೇಳು ಏನೋ ಹೊಟ್ಲಲ್ಲಿ ಒಂಚೂರು ತಿನ್ನು ತಿರ್ಗ ಗಾಡೀಲಿ ಹೋಗ್ತಾಯಿರು ಲಡಾಖ್ವರೆಗೂ ಅದೇ ಥರ ಹೋಗಿದ್ವಿ ಇನ್ನೊಂದು ಸಲ ಅದೇ ಥರ ಗುಜರಾತ್ನಲ್ಲಿ ಕಚ್ ಅಂತ ಒಂದು ಪ್ರದೇಶ ಇದೆ ಪೂರ್ತಿ ಮರುಭೂಮಿ ಟೂರಿಸ್ಟ್ ಸ್ಪಾಟ್ ಅದು ಅಲ್ಲಿ ಕೂಡ ಬುಲ್ಲೆಟಲ್ಲೇ ಹೋಗಿದ್ವಿ ವರ್ಷದಿಂದ ಒರೆ ವರ್ಷ ಈ ಉತ್ಸಾಹ ಯಾರಿಗೂ ಏನು ಕಮ್ಮಿ ಆಗಿಲ್ಲ ಬೆಳಿತಾನೆ ಇದೆ ಏನಂದರೆ ಬುಲ್ಲೆಟ್ಟು ಗಾಡೀಲಿ ಹೋದಾಗ ಗಾಡಿ ಓಡಿಸೋವಾಗ ನಮ್ಮನ್ನು ನಾವು ಅನ್ವೇಷಣೆ ಮಾಡ್ಕೊಳ್ಬೋದು ಕಾರ್ ಓಡಿಸೋವಾಗ ಆ ಥರ ಆಗಲ್ಲ ಯಾಕಂದ್ರೆ ಕಾರ್ ಓಡಿಸೋವಾಗ ನಮ್ಮ ಜೊತೆ ಕಾರಲ್ಲಿ ಇನ್ಯಾರೋ ಇರ್ತಾರೆ ಅವ್ರಿಗೇನಾರು ಹೆಚ್ಚು ಕಮ್ಮಿ ಆಗಿಬಿಡತ್ತೆ ಇನ್ನೇನೋ ಒಂದು ಭಯ ಇರತ್ತೆ ಮತ್ತೆ ಕಾರು ದೊಡ್ಡದು ಜಾಸ್ತಿ ಜಾಗ ಬೇಕು ಆ ಕಡೆ ಈ ಕಡೆ ನೋಡ್ಕೋಬೇಕು ಮಿರರ್ ನೋಡ್ಕೋಬೇಕು ಬೇರೆ ಗಾಡಿ ಹತ್ತಿರ ಬಂದರೆ ಟಚ್ ಆಗತ್ತೆ ಅಂತ ನೋ ಬಟ್ ಟೂ ವೀಲರಲ್ಲಿ ಬೈಕಲ್ಲಿ ಹೋಗೋವಾಗ ಹಾಗೆ ಅನಿಸಲ್ಲ ನಮಗೆ ಯಾಕಂದರೆ ಒಂದು ಸ್ವಲ್ಪ ಜಾಗ ಇದ್ರೂ ಸಾಕು ಇಲ್ಲನೆ ಫುಟ್ಪಾತ್ ಮೇಲೆ ರಸ್ತೆ ಬದಿ ಮಣ್ಣು ಮೇಲಾದರೂ ನಾವು ಗಾಡಿ ಓಡಿಸ್ಕೊಂಡು ಹೋಗಬೋದು ಆರಾಮಾಗಿ ಹಾಗೆ ಹೋಗೋವಾಗ ನಮಗೆ ಭಯ ಇರಲ್ಲ ಪಕ್ಕದಲ್ಲಿ ಯಾವುದೋ ಗಾಡಿ ಬರ್ತಾಯಿದೆ ಇನ್ನೊಂದು ಬರ್ತಾಯಿದೆ ಮತ್ತೊಂದು ಬರ್ತಾಯಿದೆ ಯಾವುದೇ ಚಿಂತೆ ಇರಲ್ಲ ಇದು ಬೈಕಿಂಗಲ್ಲಿರ್ತಕ್ಕಂಥ ಮಜಾ ಇನ್ನು ಒಂದು ಸೆಲ್ಫ್ ರಿಯಲೈಸೇಷನ್ಗೆ ಬೈಕ್ ರೇಸಿಂಗ್ ಬೈಕ್ ರೈಡಿಂಗು ತುಂಬ ಉಪಯೋಗ ಅಂತ ನನ್ನ ಅನಿಸಿಕೆ